ಹೇಳಿ ನಮಸ್ತೆ ನಮಸ್ತೆ ಹೇಳಿ ಓಕೆ ಮೇಡಮ್ ನಮಸ್ತೆ ಹೌದು ಮೇಡಮ್ ಮಾತಾಡ್ತಿವಿ ಫ್ರೀ ಇದೀವಿ ಹೇಳಿ ಮೇಡಮ್ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಮೇಡಮ್ ನೀವು

ಓ ಗೊತ್ತಾಯಿತು ಗೊತ್ತಾಯಿತು ಮೇಡಮ್ ಓ ಗೊತ್ತಾಯಿತು ಮೇಡಮ್ ಗೊತ್ತಾಯಿತು ಇವಾಗ ಹೇಳಿ ಮೇಡಮ್ ಯಾವತ್ತು ಮ್ಯಾಮ್ ಫೆಬ್ರವರಿ ಏಯ್ಟೀನ್ತಾ ಹಾಂ ಓಕೆ ಮೇಡಮ್ ಓಕೆ

ಓಕೆ

ಹಾಂ ಓಕೆ ಮೇಡಮ್ ನಾನು ಅಲ್ಲಿ ಒಂದು ಸಲ ಸ್ಕೂಲ್ ಹತ್ತಿರನೆ ಬಂದು ಅವ್ರದ್ದು ಅಳತೆಯೆಲ್ಲ ತಗಳ್ತೀನಿ ನಿ ಪೀಸೆಲ್ಲ ನೀವೇ ತರ್ಸಿ ಕೊಡ್ತಿರಾ ಅಥ್ವಾ ನಾವೇ ಪೀಸೆಲ್ಲ ತಂದು ಸ್ಟಿಚ್ ಮಾಡಬೇಕಾ ಹಲೋ

ಹಾಂ ಮೇಡಮ್ ಅದು ನೆಟ್ವರ್ಕ್ ಪ್ರಾಬ್ಲಮ್ಮು ಮೇಡಮ್ ಅದು ಅದೇ ಈಗ ಸ್ಕೂಲ್ ಹತ್ತಿರನೇ ಬರ್ತೀನಿ ಅದು ಲೊ

ಹಾಂ ಒಂದು ಒಂದು ಸಲ ಶಾಪಿಂಗಿಗೆ ನೀವು ಬರಬೇಕಾಗುತ್ತೆ ಮೇಡಮ್ ನಿಮ್ಮದು ಸ್ಕೂಲ್ ಆನ್ಯೂವಲ್ ಡೇಗೆ ಯಾವ ಥರ ಇವು ಡ್ರೆಸ್ ಹಾಕಿದರೆ ನಿಮ್ಮ ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ಒಂದು ಸಲ ತಂದು ಅದು ಪೀಸೆಲ್ಲ ಸೆಲೆಕ್ಟ್ ಮಾಡಿದರೆ ನಾನು ಇಷ್ಟು ಅಳತೆ ಬೇಕು ಅಂತ ಹೇಳ್ತಿನಿ ನಾನು ಇಷ್ಟು ಅಳತೆ ಬೇಕು ಅಂತ ಹೇಳಿ ಹೇಳ್ತಿನಿ ಹಾಂ ಮತ್ತು ಬಂದು ಸ್ಕೂಲ್ ಹತ್ತಿರನೆ ಬಂದು ಮಕ್ಳದ್ದೆಲ್ಲ ಒಬ್ಬೊಬ್ರು ದೊಡ್ಡೋರು ಇರ್ತಾರೆ ಚಿಕ್ಕೋರು ಇರ್ತಾರೆ ಸೈಜ್ ಗೊತ್ತಾಗೋಲ್ಲ ಅಲ್ಲವಾ ಅಳತೆ ಬಂದು ಅಲ್ಲೇ ಬಂದು ಅಳತೆ ತಗೊಂತೀನಿ ಅಳತೆ ಅಳತೆ ಅಳತೆ ತಗೊಂಡು ಸ್ಟಿಚ್ ಮಾಡಿ ಕೊಡ್ತೀನಿ ಓಕೆ ಮೇಡಮ್ ಓಕೆ ಆಯಿತು ಆದಷ್ಟು ಬೇಗ ಸ್ಟಿಚ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತೀನಿ ಮೇಡಮ್ ನಮಗೆ ಅಸಿಸ್ಟೆಂಟ್ ಇರ್ತಾರೆ ಅವ್ರು ಸ್ಟಿಚ್ ಮಾಡಿಕೊಡ್ತಾರೆ ಹಾಂ ಹೇಳ್ತಿನಿ ಮೇಡಮ್ ಒಂದು ಸಲ ಸ್ಕೂಲ್ ಹತ್ರಾನು ಬರ್ತೀನಿ ಹಾಂ ನೀವು ಒಂದು ಸಲ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಅದನ್ನ ಏ ಅಯ್ ಯಾವ ಥರ ಡಿಸೈನ್ಸು ಯಾವ ಥರದ್ದು ಬೇಕು ಹ್ಞೂ ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ಒಂದು ಒಂದು ಓಕೆ ಮೇಡಮ್ ತ್ಯಾಂಕ್ ಯು